ಹಲೋ ಸರ್ ನಮಸ್ತೆ ಇದು ಇದು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಲ್ಲಾ ಸರ್ ನಾನು ಉಡುಪಿಯಿಂದ ಸುರೇಶ್ ಅಂತ ಮಾತಾಡೋದು ಅಂದರೆ ನಮಗೆ ಒಂದು ನಮ್ಗೆ ಒಂದು ಇದು ವಿಶ್ವೇಶ್ವರ ಟೆಂಪಲ್ಗೆ ಹೋಗ್ಲಿಕ್ ಇತ್ತು ಸರ್ ಒಂದು ಟೆನ್ ಹತ್ತು ಹತ್ತು ಮಂದಿ ಇದ್ದೇವೆ ನಮ್ಗೆ ಒಂದು ಸೀಟರ್ ವ್ಯವಸ್ಥೆ ಏನಾದರು ನಿಮ್ಮದು ಇದೆಯಾ ಹಾಂ ಹಾಂ ಹಾಂ ಹಾಂ ಹೌದಾ ಅನ್ನು ಹೌದು ಒಂದು ಸ್ವಲ್ಪ ಕಂಫರ್ಟ್ ಆಗಿರಬೇಕು ಸರ್ ಹೌದಾ ಹೌದಾ

ಶುಕ್ರವಾರ ಶುಕ್ರವಾರಕ್ಕೆ ಬೇಕು ನಮಗೆ

ಆಯ್ತು ಆಯ್ತು ಆಯ್ತು ಸರ್ ಖಾಲಿ ಇದೆಯಾ ಅಂದರೆ ಒಂದು ಬೆಳಿಗ್ಗೆ ಎಷ್ಟು ಗಂಟೆಗೆ ಹೊರಡ್ಬೌದ್ ಸರ್ ನಮ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಅದ್ರ ಬಗ್ಗೆ ಒಂಚೂರು ನಾವು ಎಷ್ಟು ಗಂಟೆಗೆ ಹೊರಟ್ರೆ ಹಾಂ ಹ್ಞೂ ಅಲ್ಲ ದಾರಿ ಹಾಂ ಅಂದರೆ ಸ ಒಳ್ಳೆ ಒಳ್ಳೊಳ್ಳೆ ಪ್ಲೇಸ್ ಎಲ್ಲ ಇದ್ದರೆ ಅದು ನೀವು ನಮ್ಗೊಂದು ಮನದಟ್ಟು ಮಾಡಿದರೆ ನಮಗೆಲ್ಲ ಅದರ ಬಗ್ಗೆ ಗೊತ್ತಿಲ್ಲ ಹಾಂ

ಸರಿ ಸರಿ ಸರಿ ಕಾಂಟ್ಯಾಕ್ಟ್

ಹಾಂ ಹಾಂ ಹಾಂ

ತೋರಿಸ್ತೀರ ಅಲ್ಲಾ ಅಂದ್ರೆ ನಮಗೆ ಈಗ ಒಂದು ದಿನದಲ್ಲಿ ಎಷ್ಟು ಆಗ್ತದೆ ಸರ್ ಅದೆಲ್ಲ ಹೋಗುವ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಮತ್ತೆ ಹೌದಾ ಮತ್ತೆ ಅದೆ ಒಂದೆ ರೇಟಾ ಏನಾದರು ಹೆಚ್ಚು ಕಮ್ಮಿ ಇದೆಯಾ ಸರ್ ಅದು ಹೌದು ಅದು ಹೌದು ಅದು ಅದು ಹೌದು ಹೌದ್ ಹೌದು ಸರಿ ಸರಿ ಸರಿ ಓಕೆ ಸರ್ ಎಲ್ಲ ಇದೆಯಾ ಓಕೆ ಹೊಕೆ ಓಕೆ ಓಕೆ ಎಲ್ಲ ಇದ್ದಾರಲ್ಲ ಹೌದು ಹೌದು ಹೌದು ನಮ್ಗೆ ಕಂಫರ್ಟ್ ಆಗಿರೊ ಒಟ್ಲ್ ಅಂದರೆ ಹಾಂ ಹಾಂ ಹೌದ್ ಹೌದು ಮಾಡಿ ಕೊಡ್ತೀರಿ ಅಲ್ಲಾ ಆಯ್ತು ಸರ್ ಓ ಅದೊಂದು ಹೌದ್ ಹೌದು ವಾಟ್ಸ್ಆ್ಯಪ್ ಮಾಡ್ಬಿ ಹೌದ್ ನಂದು ಇದೆ ನಂಬರ್ ವಾಟ್ಸ್ಆ್ಯಪ್ ಮಾ ಹೌದ್ ಹೌದ್ ಹೌದ್ ಸರ್ ಮಾಡ್ತೀರಾ ಸರಿ ಹಾಗಾದ್ರೇ ಶುಕ್ರವಾರ ಬೆಳಿಗ್ಗೆಗೆ ಶುಕ್ರವಾರ ಬೆಳಿಗ್ಗೆಗೆ ಒಂದು ಬುಕ್ ಮಾಡಿ ಸರ್ ಹಾಂ

ನಾನು ಜಿ ಪೇ ಮಾಡಿದರೆ ಆಗ್ತದಲ್ಲ ಸರ್ ಆಗ್ತದಲ್ಲ ಹೊಕೆ ಓಕೆ ಓಕೆ ಆಯ್ತು ಸರಿ ಮಾಡ್ತೇನೆ ಈಗಲೆ ಮಾಡ್ತೇನೆ ಆಯ್ತ್ ಆಯ್ತು ಕಳಿಸ್ತೀರಲ್ಲಾ ಆಯ್ತು ಸರ್ ಓಕೆ ಓಕೆ ಆಯ್ತು ಇದ್ದರೆ ಹೇಳ್ತೆನೆ ಹೇಳ್ ಹೇಳ್ತೆನೆ ನೆಕ್ಸ್ಟ್ ವೀಕ್ ಇನ್ನೊಂದು ಇರಬೇಕು ನಂದು ಫ್ರೆಂಡಿದ್ದು ಅವಾಗ ಹೇಳ್ತೆನೆ ಸರ್ ನಾನು ಓಕೆ ಹೊಕೆ ಓಕೆ ಆಯಿತು ಸರ್ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು ಹಾಂ ಹಾಂ ಬಾಯ್ ಬಾಯ್